ನನ್ನ ಯಾನು ನಾನು ಜೀವನ ತೆಗೆಯೋದಕ್ಕಾಗಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನದು ಫೀಲ್ಡ್ ವರ್ಕ್ ಅಂದರೆ ನಾನು ಮನೆ ಮನೆಗೆ ಹೋಗಿ ಈ ಗರ್ಭಿಣಿಯರ ಹಾಗೇ ಮತ್ತು ಬಾಣಂತಿ ಹಾಗೇ ಐದು ವರ್ಷದ ಮಕ್ಕಳ ಒಂದು ಇಂಜಿ ಇಂಜೆಕ್ಷನ್ ಚುಚ್ಚುಮದ್ದು ಆಗಿದೆಯಾ ಇದೆಲ್ಲ ಕೇಳಿಕೊಂಡು ಹಾಗೆಲ್ಲ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟು ಬರುವಂಥದ್ದು ಅಂದರೆ ಅದರ ನಡುವಿನಲ್ಲಿ ನನ್ನ ಜೀವನಕ್ಕೆ ಅದು ಸಾಕಾಗುವುದಿಲ್ಲ ಅಂದರೆ ನನ್ನದು ಅದು ಗೌರವ ಧನ ಅಂದರೆ ಸ್ವಲ್ಪ ಹನ ಅದಕ್ಕಾಗಿ ನಾನು ಬಂದು ಬಂದ ಮೇಲೆ ಏನಾದ್ರೂ ಒಂದು ಬೀಡಿ ಕಟ್ಟೋದು ಹಾಗೆ ಬತ್ತಿ ಮಾಡುವಂಥದ್ದು ಈ ರೀತಿ ಎಲ್ಲ ನನ್ನ ಒಂದು ದಿನದ ಒಂದು ಕೆಲಸವನ್ನು ನಾನು ಮಾಡ್ತಾ ಇರ್ತೇನೆ ಮತ್ತೆ ಅಂದರೆ ನನ್ನ ನನ್ನ ಇದು ಅಂದರೆ ನನಗೆ ಕೆಲಸ ಏನಾದ್ರೂ ಒಂದು ಮಾಡುತ್ತಲೇ ಇರಬೇಕು ಅಂತ ನಾನು ಮನೆಯಲ್ಲಿ ಸಹ ಹೀಗೆ ಅಡಿಗೆಯೇ ಮಾಡುವುದಲ್ಲ ಬೇರೆ ಬೇರೆ ಒಂದು ರೀತಿಯ ಒಂದು ಈ ಗಿಡಗಳ್ನೆಲ್ಲ ಕಟ್ಟು ಮಾಡುವುದು ಈ ರೀತಿಯೆಲ್ಲ ನನಗೆ ಇದು ಮಾಡ್ತಾ ನನ್ನ ಜೀವನ ಜೀವನದಲ್ಲಿ ನಾನೊಂದು ಮಾಡ್ತಾ ಇರ್ತೇನೆ ಹಾಗೇ ನನ್ನದು ಅಂದರೆ ನನ್ನದು ವರ್ಕ್ ಅಂದರೆ ಇದು ತುಂಬ ಬಿಸಿಲಿಗೆ ಹೋಗುವಂತದು ಈ ಎಲ್ಲ ವರ್ಕ್ ಮಾಡಿ ಬಂದ ನಂತರ ಕೂಡ ನನಗೆ ಸ್ವಲ್ಪ ಮನೆ ಕೆಲಸ ಮಾಡಿ ಆದ್ರೂ ಅದರ ಎಡೆಯಲ್ಲಿ ಕೂಡ ನನ್ನದು ನಮ್ಮದು ನನ್ನ ಪರಿವಾರ ಪರಿವಾರ ಮಕ್ಕಳ ಎಲ್ಲ ಇದು ಮಾಡಿ ಮತ್ತು ಕೂಡ ನನಗೆ ಉಳಿದ ಸಮಯವನ್ನು ನಾನು ಇದಕ್ಕೆ ಮೀಸಲಾಗಿಡ್ತೇನೆ ಅಂದರೆ ನನಗೆ ಸ್ವಲ್ಪ ಬೀಡಿಯ ಬತ್ತಿ ಈ ಬತ್ತಿ ಕಟ್ಟು ಇದು ಯಾರಾದ್ರೂ ಕೊಟ್ಟರೆ ಅದನ್ನು ಕೆ ಮಾಡ್ತೀನಿ ಈ ರೀತಿಯೆಲ್ಲ ಮಾಡುವಂಥದ್ದು ನನ್ನದು ಒಂದು ಇದಾಗಿದೆ ಇದು ನನಗೆ ತುಂಬ ಒಂದು ಇಷ್ಟವಾದ ಒಂದು ಇದು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೀನಿ